ನನ್ನಲ್ಲಿ ಅಡಗಿರುವ ಅತ್ಯಂತ ದೊಡ್ಡ ಸಾಮರ್ಥ್ಯವೆನೆಂದರೆ ನನಗೆ ನೀವು ಯಾವುದೇ ಕೆಲಸ ಕೊಟ್ಟರೂ ಅದನ್ನು ನಾನು ತುಂಬ ನಿಷ್ಠೆಯಿಂದ ಮಾಡುತ್ತೇನೆ ಮತ್ತು ನನ್ನ ದೌರ್ಬಲ್ಯವೇನೆಂದರೆ ನಾನು ಅತಿಯಾಗಿ ನಂಬಿಕೆ ಇಟ್ಟವರು ನನಗೆ ಮೋಸ ಮಾಡುತ್ತಾರೆ ಇದು ನನ್ನ ದೌರ್ಬಲ್ಯ